ನನಗೆ ಸಹೋದರಿ ಅಂತ ಯಾರೂ ಇಲ್ಲ ನನಗಿರೋನು ಒಬ್ಬನೇ ಒಬ್ಬ ಸಹೋದರ ಅವನು ನೋಡೋಕ್ಕೆ ಒಂದು ಸ್ವಲ್ಪವೂ ನನ್ನ ಥರ ಇಲ್ಲ ಅವನು ತುಂಬ ದಪ್ಪ ಇದ್ದಾನೆ ತುಂಬ ಎತ್ತರ ಇದ್ದಾನೆ ನಾನ್ ನಾನು ಸ್ವಲ್ಪ ಗೋಧಿ ಬಣ್ಣ ಇದ್ದೀನಿ ಅವನು ತುಂಬ ಬೆಳ್ಳಗಿದ್ದಾನೆ ಮತ್ತು ಅವನು ತುಂಬ ಕೋಪಿಷ್ಠ ಆಮೇಲೆ ನಾನು ಸ್ವ ಅವನಿಗೆ ಆಪೊಸಿಟ್ಟಾಗಿದ್ದೀನಿ ನನಗೆ ಅಷ್ಟು ಬೇಗ ಕೋಪ ಬರಲ್ಲ ಮತ್ತು ಅವನಿಗೆ ತುಂಬ ಹಠ ಜಾಸ್ತಿ ಅವನು ಹೇಳಿದ್ದೇ ಆಗಬೇಕು ಅವನು ಹೇಳಿದ್ದೇ ಕೇಳಬೇಕು ಅನ್ನೋದೆಲ್ಲ ಇದೆ ಮತ್ತು ಅವನು ಸ್ವಲ್ಪ ಸೋಂಬೇರಿ ಅಂದರೆ ಎಲ್ಲ ಕೆಲಸಗಳನ್ನು ಅವನ ಕೆಲಸಗಳನ್ನೇ ಅವನು ಮಾಡ್ಕೊಳ್ಳಲ್ಲ ಅದನ್ನೆಲ್ಲ ನಮ್ಮ ಕೈಯಲ್ಲೇ ಮಾಡಿಸ್ಕೋತಾನೆ ಆದರೆ ನಾನು ಹಾಗಲ್ಲ ನಾನು ನನ್ನ ಕೆಲಸಗಳನ್ನು ಮಾಡ್ಕೋತೀನಿ ಅಷ್ಟೇ ಅಲ್ಲದೆ ಅವನಿಗೆ ಬೇಕಾದಂಥ ಕೆಲಸಗಳನ್ನೂ ಮಾಡ್ಕೊಡ್ತೀನಿ ಮತ್ತೆ ಅವನು ಸ್ವಲ್ಪ ಒರಟ ಅವನು ಎಲ್ಲ ಜನರ ಜೊತೆ ತುಂಬ ಬೆರೆಯಲ್ಲ ಜಾಸ್ತಿ ಮಾತಾಡಲ್ಲ ಮತ್ತೆ ಏನಾದರೂ ಇದ್ದರೆ ಮುಖದ ಮೇಲೆ ಹೊಡೆದಂತೆ ಡೈರೆಕ್ಟಾಗಿ ಮಾತಾಡ್ತಾನೆ ಆದರೆ ನಾನು ಹಾಗಲ್ಲ ನಾನು ಎಲ್ಲರ ಜೊತೆ ಬೆರಿತೀನಿ ತುಂಬ ಮಾತಾಡ್ತೀನಿ ಮನೆಗೆ ಬಂದೋರ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿ ಇವನು ಹಾಗ ಆದರೆ ನನ್ನ ಸಹೋದರ ಹಾಗಲ್ಲ ಅವನಿಗೆ ಅವನಾಯ್ತು ಅವನ ಕೆಲಸ ಆಯಿತು ಅವನು ಯಾರೇ ಬರಲಿ ಏನೇ ಹೋಗಲಿ ಯಾವುದಕ್ಕೂ ತಲೆಕೆಡ್ಸ್ಕೊಳಲ್ಲ ಒಟ್ಟಾರೆ ಹೇಳಬೇಕೆಂದರೆ ಅವನು ನೋಡೋಕ್ಕೂ ಸ್ವಲ್ಪವೂ ನನ್ನ ಥರ ಇಲ್ಲ ಆಮೇಲೆ ಅವನ ಸ್ವಭಾವವೂ ತುಂಬ ನನ್ನಿಂದ ತುಂಬ ಆಪೊಸಿಟ್ ಆಗಿದೆ ಅಂದರೆ ನನ್ನ ಸ್ವಭಾವ ಅವನ ಸ್ವಭಾವ ಒಂಚೂರೂ ಹೋಲಿಕೆಯೇ ಇಲ್ಲ ಅವನು ಯಾವಾಗಲೂ ನನ್ನನ್ನ ಕುಳ್ಳಿ ಕುಳ್ಳಿ ಅಂತಾನೆ ಆದರೆ ಅವನು ತುಂಬ ಎತ್ತರವಾಗಿದ್ದಾನೆ ತುಂಬ ಬಲಿಷ್ಠವಾಗಿದ್ದಾನೆ ಅಂತೇಳಿ ನಾನು ತುಂಬ ಸಣ್ಣ ಇದ್ದೀನಿ ನಾನು ಸ್ವಲ್ಪ ಅವನಿಗಿಂತ ಗೋಧಿ ಬಣ್ಣ ಇದ್ದೀನಿ ಅವನು ತುಂಬ ಬೆಳ್ಳಗಿದ್ದಾನೆ ಅದನ್ನೆಲ್ಲ ಸ್ವಲ್ಪ ಹೀಯಾಳಿಸ್ತಾ ಇರ್ತಾನೆ ಆಮೇಲೆ ನನ್ನ ಸಹೋದರನಿಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಅಂದರೆ ಆಟ ಆಡೋದು ಬ್ಯಾಡ್ಮಿಂಟನ್ ಆಡೋದು ಅದ್ ಅದರಲ್ಲೆಲ್ಲ ಅವನು ತುಂಬ ಚೆನ್ನಾಗಿದ್ದಾನೆ ಎಲ್ಲದರಲ್ಲೂ ಅವನು ಪ್ರಶಸ್ತಿ ತಗೊಂಡು ಬರ್ತಾನೆ ಆಮೇಲೆ ತುಂಬ ಚೆನ್ನಾಗಿ ಓದ್ತಾನೆ ಆದರೆ ನನಗೆ ಆಟ ಅಂತಂದರೆ ಸ್ವಲ್ಪ ಅಷ್ಟಕ್ಕಷ್ಟೆ ನಾನು ಜಾಸ್ತಿ ಹೊರಗಡೆ ಆಟಗಳನ್ನು ಆಡಲ್ಲ ನಾನೇನಿದ್ರೂ ಮನೆಯೊಳಗಾಡುವಂಥ ಚೆಸ್ಸು ಕೇರಮೂ ಇಂಥ ಆಟಗಳನ್ನು ಮಾತ್ರ ಆಡ್ತೀನಿ ಆದರೆ ಅವನು ಹಾಗಲ್ಲ ಅವನಿಗೆ ಒಳಗಡೆ ಆಡೊಂಥ ಚೆಸ್ ಆಗಲಿ ಕೇರಮ್ ಆಗಲಿ ಇಷ್ಟ ಆಗಲ್ಲ ಅವ್ನಿಗೇನಿದ್ರು ಕ್ರಿಕೆಟ್ ಬ್ಯಾಡ್ಮಿಂಟನ್ ಈ ಥರ ಹೊರಗಡೆ ಆಟ ಆಡೋದು ಅಂತ ಅಂದರೆ ತುಂಬ ಇಷ್ಟ ಒಟ್ಟಾರೆ ಹೇಳಬೇಕೆಂದರೆ ನನಗೂ ಅವನಿಗೂ ಯಾವ ವಿಷಯದಲ್ಲೂ ಒಂದು ಸ್ವಲ್ಪವೂ ಹೋಲಿಕೆಯೇ ಇಲ್ಲ ಅವನು ಸ್ವಲ್ಪ ನಮ್ಮ ಅಪ್ಪನ ಥರಾನೇ ಇದ್ದಾನೆ ಅಂದರೆ ಅವನಿಗೆ ಅವನ ದೇಹದ ಅಪಿಯರೆನ್ಸ್ ಇರ್ಬೋದು ಆಮೇಲೆ ನೋಡಕ್ಕಿರ್ಬೋದು ಆಮೇಲೆ ಅವನ ಒರಟುತನ ಇರ್ಬೋದು ಅದೆಲ್ಲ ಅವ್ ಅವನಿಗೂ ನನಗೂ ಒಂದು ಸ್ವಲ್ಪವೂ ಹೋಲಿಕೆ ಇಲ್ಲ ಮತ್ತು ಊಟದ ವಿಷಯದಲ್ಲೂ ಅಷ್ಟೆ ನನಗೇನು ಇಷ್ಟವೋ ಅವನಿಗೊಂದು ಸ್ವಲ್ಪವೂ ಇಷ್ಟ ಆಗಲ್ಲ ಈಗ ನನಗೆ ಸಿಹಿ ಪದಾರ್ಥಗಳಂದರೆ ಬಹಳ ಇಷ್ಟ ಆದರೆ ಅವನಿಗೆ ಸಿಹಿ ಕಂಡರೇ ಆಗಲ್ಲ ಅವನು ಯಾವಾಗ ನೋಡಿದರೂ ಮಸಾಲೆ ಪದಾರ್ಥಗಳನ್ನು ತುಂಬ ಇಷ್ಟಪಡ್ತಾನೆ ಆಮೇಲೆ ತಿಂಡಿ ವಿಷಯದಲ್ಲೂ ಅಷ್ಟೆ ನನಗೆ ಅನ್ನದ ಅನ್ನದಿಂದ ಮಾಡೋ ಅಡುಗೆಗಳಂದರೆ ತುಂಬ ಇಷ್ಟ ಅಂದರೆ ಚಿತ್ರಾನ್ನ ಬಿಸಿಬೇಳೆಭಾತ್ ಈ ಥರದ್ದೆಲ್ಲ ತುಂಬ ಇಷ್ಟ ಆದರೆ ಅವನಿಗೆ ಯಾವಾಗ ನೋಡಿದರೂ ದೋಸೆ ಪೂ ಮತ್ತು ಪೂರಿ ಈ ಥರ ತಿಂಡಿಗಳು ಬೇಕು ಅಂತ ಹೇಳಿ ತುಂಬ ಇಷ್ಟಪಡ್ತಾನೆ ಮತ್ತು ನಾನು ಈ ಜಂಕ್ ಫುಡ್ಗಳನ್ನು ಜಾಸ್ತಿ ತಿನ್ನಲ್ಲ ಆದರೆ ಅವನಿಗೆ ದಿನಾ ಸಂಜೆ ಜಂಕ್ ಫುಡ್ ಬೇಕೇ ಬೇಕು ಒಟ್ಟಾರೆ ಹೇಳಬೇಕೆಂದರೆ ನನಗೂ ಅವನಿಗೂ ಯಾವ ವಿಷಯದಲ್ಲೂ ಒಂದು ಸ್ವಲ್ಪವೂ ಹೋಲಿಕೆಯೇ ಇಲ್ಲ ಅವನು ಎಲ್ಲ ವಿಷಯದಲ್ಲೂ ನನ್ನಿಂದ ತುಂಬ ವಿಭಿನ್ನವಾಗಿಯೇ ಇದ್ದಾನೆ